ನಮ್ಮ ಊರಿನ ಮುಂದೆ ಹೋಗುವಾಗ ಬಿಳಿಗಿರಿ ರಂಗನ ಬೆಟ್ಟ ರಸ್ತೆ ಸಿಗುತ್ತದೆ ಅಲ್ಲಿ ಸ್ವಲ್ಪ ರಸ್ತೆಯು ಸ್ವಲ್ಪ ಸರಿಯಿಲ್ಲ ಆದ್ದರಿಂದ ನಾನು ಸರ್ಕಾರಿ ಮತ್ತು ಗ್ರಾಮ ಪಂಚಾಯತಿ ಅವರಲ್ಲಿ ಅದನ್ನು ಸರಿಪಡಿಸಿ ಎಂದು ಕೇಳುತ್ತೇನೆ ಆಗ್ ಹಾಗೆ ಅಲ್ಲಿ ಇರುವ ಪ್ರಾಣಿಗಳ ಸುರಕ್ಷತೆ ಮತ್ತು ಪ್ರವಾಸಿಗಳ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ಮತ್ತು ಅಲ್ಲಿ ಇರುವ ಪರಿಸರಗಳನ್ನು ನಾಶಮಾಡದಂತೆ ನೋಡಿಕೊಳ್ಳಲು ನಾನು ಅರಣ್ಯ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುತ್ತೇನೆ